ಸರ್ ಇದು ಪೈ ರೆಸ್ಟೊರೆಂಟಾ ನಮಗೆ ಇಲ್ಲಿಂದ ವರ್ಗ ಆಗಿದೆ ಸರ್ ನಮ್ಮ ಸಾ ಶ್ರೀರಾಮಪುರ ಎಕ್ಸ್ಟೆನ್ಶನ್ನಲ್ಲಿರೋದು ನಮಗೆ ಒಂದು ಇಪ್ಪತ್ತೈದು ಜನರಿಗೆ ಸಾಕಾಗುವಷ್ಟು ಊಟ ಅಂದರೆ ನೀವು ಫ್ರಾ ರೈಸ್ ಐಟಮ್ಮು ಪುಲಾವು ರಾಯ್ತಾ ಅನ್ನ ಸಾಂಬಾರು ಹಪ್ಪಳ ಬೋಂಡ ಮಜ್ಜಿಗೆ ಎಲ್ಲವನ್ನೂ ದಯವಿಟ್ಟು ಹದಿನೈದು ಜನ್ರಿಗೆ ಸಾಕಾಗುವಷ್ಟು ಆಹಾರವನ್ನು ತಯಾರಿಸಿ ಕಳ್ಸಿ ಕೊಡಿ ಸರ್ ಹನ್ನೆರಡು ಗಂಟೆ ಒಳಗೆ ಕಳಿಸಿದ್ರೆ ನಮ್ಗೆ ತುಂಬ ಅನುಕೂಲ ಸರ್ ರಿಕ್ವೆಸ್ಟ್ ಇದೆ ನಿಮಗೆ ನಮಗೆ ಕ ನಮಗೆ ಇಲ್ಲಿಂದ ವರ್ಗ ಆಗಿವೆ ಕಚೇರಿಯಿಂದ ವರ್ಗ ಆಗಿರೋದ್ರಿಂದ ನಮಗೆ ಆರ್ಡರ್ನೊಂದಿಗೆ ಬಳಸಿ ಬಿಸಾಡುವಂಥ ತಟ್ಟೆ ಚಮಚ ಮುಳ್ಳು ಚಮಚ ಲೋಟ ಇವುಗಳನ್ನು ದಯವಿಟ್ಟು ಕಳಿಸಿಕೊಡಿ ಸರ್ ನಮಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಕಚೇರಿಯಿಂದ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು ಎಲ್ಲವನ್ನು ಪಾತ್ರೆ ಪಗಡಿಯನ್ನೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ನನ್ನ ಆರ್ಡರ್ನೊಂದಿಗೆ ಇವಿಷ್ಟನ್ನು ಕಳಿಸಿಕೊಡಿ ಸರ್ ನಮಸ್ತೆ